ಅತ್ಯುತ್ತಮವಾಗಿ ಶಿಕ್ಷಣ ಪಡೆದವರು ಅತ್ಯುತ್ತಮ ನಡವಳಿಕೆ ಹೊಂದಿರುತ್ತಾರೆ ಮತ್ತು ಎಲ್ಲ ನಿಯಮಗಳಿಗು ಬದ್ಧರಾಗಿರುತ್ತಾರೆ ಹೌದು ಏಕೆಂದರೆ ಅತ್ಯುತ್ತಮವಾಗಿ ಶಿಕ್ಷಣ ಪಡದರೆ ನಾವು ಅತ್ಯುತ್ತಮವಾಗಿ ನಡವಳಿಕೆ ಬರುತ್ತೆ ನಾವು ಈಗ ಒಂದು ಎಸ್ ಎಸ್ ಎಲ್ ಸಿ ತನಕ ಹೋದಿದ್ರೆ ನಮಗೆ ಅಷ್ಟೊಂದು ತಿಳುವಳಿಕೆ ಇರದ್ರಿಲ್ಲ ಹೊರ್ಗಡೆ ಪ್ರಪಂಚದ್ದೆ ಆಗಲಿ ಮನೆ ಬಗ್ಗೆನೆ ಆಗಲಿ ಪ್ರತಿಯೊಂದು ವಿಚಾರದ ಬಗ್ಗೆ ಆಗಲಿ ಯಾವ್ದ್ರುನ ಬಗ್ಗೆ ನಮಗೆ ವಿಚಾರ ತಿಳ್ಕಂಡು ಇರಲ್ಲ ಗೊತ್ತಿರಲ್ಲ ಹೇಗೆ ದೊಡ್ಡವ್ರ ಹತ್ರ ಮಾತಾಡಬೇಕು ಅನ್ನದು ಕೂಡ ನಮಗೆ ಗೊತ್ತಿರಲ್ಲ ಹಾಗೆ ನಾವು ಮುಂದೆ ಬೆಳಿತಾ ಬೆಳಿತಾ ಪಿ ಯು ಸಿ ಓದಿದ್ರೆ ಅಲ್ಲಿ ಸ್ವಲ್ಪ ನಮಗೆ ಗೌರವ ಕೊಡಬೇಕು ದೊಡ್ಡವ್ರಿಗೆ ಮಾತಡವಾಗ ಮತ್ತು ಅವ್ರು ಮಾತಾಡೋದನ್ನ ನಾವು ಕೇಳ್ಸ್ಕೊಬೇಕು ಆ ಥರ ಎಲ್ಲ ನಮಗೆ ಪ್ರತಿಯೊಂದನ್ನು ತಿಳಿತಾ ಹೋಗುತ್ತೆ ಹಾಗೇನೆ ನಾವು ಕಡ್ಮೆ ಅಕಸ್ಮಾತು ನಾವು ಏನಾದರು ಕಡ್ಮೆ ಎಸ್ ಎಸ್ ಎಲ್ ಸಿನೆ ಓದಿದ್ದು ನಾವು ಅಷ್ಟಕ್ಕೆ ಸಾಕು ಅಂತ ನಿಲ್ಸಿದ್ದರೆ ನಮಗೆ ಮುಂದೆ ಏನು ಓದದೆ ಇರುತ್ತೆ ಮುಂದೆ ಹೇಗಿರುತ್ತೆ ಜೀವ ಅನ್ನದು ಕೂಡ ನಮ್ಗೊಂದು ಸ್ವಲ್ಪನೂ ಗೊತ್ತಿರಲ್ಲ ನಾವು ಜಾಸ್ತಿ ಓದಿದ್ರೆ ನಮಗೆ ಮುಂದೆ ನಮ್ಮ ಮಕ್ಳಿಗಾದರೂನು ಕೆಲವೊಂದು ಹೇಳ್ಕೊಡದಿಕ್ಕೆ ಅನುಕೂಲ ಆಗುತ್ತೆ ಹಾಗೆ ದೊಡ್ಡವ್ರು ಹತ್ರ ಹೇಗೆ ಮಾತಾಡಬೇಕು ಇರಬೇಕು ಅನ್ನೋದು ಕೂಡ ನಮಗೆ ವಿದ್ಯಾಭ್ಯಾಸನೇ ತಿಳಿಸಿ ಕೊಡೋದು ಈಗ ನನಗೇನೆ ನಾನು ಇವಾಗ ಓದ್ತಿರೋದು ಎಮ್ ಎಸ್ ಸಿ ನನಗೆ ಮುಂಚೆ ನನ್ಗೆ ಹೇಗಿರ್ಬೇಕು ಹೇಗೆ ಮಾತಾಡಬೇಕು ದೊಡ್ಡವ್ರು ಹತ್ರ ಆಗಲಿ ಅನ್ನದು ನನಗೆ ಅಷ್ಟೊಂದು ಚೆನ್ನಾಗಿ ಗೊತ್ತಿರಲಿಲ್ಲ ಆದರೆ ಇವಾಗ ನನಗೆ ಹೆಂಗಿರ್ಬೇಕು ಹೇಗೆ ಮಾತಾಡಬೇಕು ಅನ್ನದು ಪ್ರತಿಯೊಂದು ಗೊತ್ತಾಗಿದೆ ನಾನು ಮುಂಚೆ ಎಸ್ ಎಸ್ ಎಲ್ ಸಿ ಓದ್ದಾಗೆಲ್ಲ ನಾನು ನಮ್ಮ ಅಮ್ಮನ ಹತ್ರ ಎಲ್ಲ ತುಂಬ ಒರ್ಟಾಗಿ ಮಾತಾಡ್ತಿದ್ದೆ ಏನಾರು ಒಂದು ಕೇಳಿ ಅವ್ರು ಏನಾರು ಹೇಳಿದ್ರೆ ನಾನು ಕೇಳ್ಸ್ಕೊತಾನೆ ಇರಲಿಲ್ಲ ಅವ್ರು ಏನಾದರು ಹೇಳ್ಕೊಳ್ಳಿ ಅಂತ ಸುಮ್ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ವಿ ಆದರೆ ಇವಾಗ ಆಗಲ್ಲ ನಾನು ಎಮ್ ಎಸ್ ಸಿ ಓದಾದ ಮೇಲೆ ನನಗೆ ಅವ್ರು ಏನೇನು ಮಾತಾಡ್ತಾರೆ ಅದನ್ನ ಪೂರ್ತಿ ಕೇಳಸ್ಕಂಡು ಮುಂದೆ ಏನ್ಮಾಡಬೇಕು ಅಂತ ನಾನೇ ಒಂದು ದಾರಿನ ಹುಡ್ಕೊತೀನಿ ಹಾಗೆ ವಿದ್ಯಾಭ್ಯಾಸ ಏಕೆ ಜಾಸ್ತಿ ಮಾಡಬೇಕು ಅತ್ಯುತ್ತಮ ವಿದ್ಯಾಭ್ಯಾಸ ಯಾಕೆ ತಗೊಬೇಕು ಅಂದರೆ ನಮ್ಮ ದಾರಿನ ನಾವು ಹುಡುಕೊಬೋದು ನಾವು ಏನು ಮಾಡಬೇಕು ಹೇಗೆ ಇರಬೇಕು ಮುಂದೆ ಒಬ್ಬೊಬ್ಬರೇನೆ ನಮ್ಮ ಜೀವನ ಹೇಗೆ ನಡ್ಸ್ಬೇಕು ಅನ್ನೋದ್ನ ನಮಗೆ ವಿದ್ಯಾಭ್ಯಾಸನೆ ನಮಗೆ ತಿಳಸ್ಕೊಡೋದು ನಾವು ಏನಾದರು ಓದ್ದರನೆ ಹಾಗೆ ಇದ್ದರೆ ಮನೇಲೆ ಇರಬೇಕಾಗುತ್ತೆ ಹೊರ್ಗಡೆ ಪ್ರಪಂಚದ ಬಗ್ಗೆ ಗೊತ್ತಿರಲ್ಲ ನಾವು ಎಲ್ಲರೂ ಹೋಗ್ಬೇಕು ಅಂದರೆ ನಾಲ್ಕು ಅಕ್ಷರ ಕಲ್ತಿದ್ದರೆ ವಿದ್ಯಾಭ್ಯಾಸ ಕಲ್ತಿದ್ದರೆ ನಾವು ಏನಾದರು ಓದ್ಬೋದು ಮಾಡ್ಬೋದು ಒಂದು ನಾವು ಕೆಲಸ ಮಾಡ್ತೀವಿ ಅನ್ನೋ ಒಂದು ಧೈರ್ಯ ಇರುತ್ತೆ ಅದೆ ನಾವು ಓದ್ದಲನೆ ಮನೇಲೆ ಇದ್ದರೆ ಅದು ಏನೋ ನಾವು ಮಾಡೋದಿಕ್ಕೆ ಆಗದಿಲ್ಲ ಈಗ ಎಸ್ ಎಸ್ ಎಲ್ ಸಿ ಪಿ ಯು ಸಿಗೆ ನಿಲ್ಸಿದ್ದರೆ ನಾವೊಂದು ಹೊರ್ಗಡೆ ಏನಾದರು ಕೆಲಸ ಮಾಡಬೇಕು ಅಂದರೆ ಇವಾಗೆಲ್ಲ ಕೆಲಸ ಮಾಡೋದು ತುಂಬ ಕಷ್ಟ ಇದೆ ಯಾಕೆಂದ್ರೆ ತುಂಬಾ ಜನ ವಿದ್ಯಾಭ್ಯಾಸ ತುಂಬಾ ಎತ್ತರದಲ್ಲಿ ಮಾಡಿರ್ತಾರೆ ನಾವೆಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾಡ್ದ್ರೆ ಅಷ್ಟೊಂದು ಎಲ್ಲೂ ನಮಗೆ ಕೆಲಸ ಸಿಗಕ್ಕೆ ಕಷ್ಟ ಆಗತ್ತೆ ಅದೇ ನಾವು ಒಂದು ಡಿಗ್ರಿ ಡಬ್ಬಲ್ ಡಿಗ್ರಿ ಈ ಥರ ಮಾಡಿದರೆ ನಮಗೆ ಹೊರ್ಗಡೆ ಎಲ್ಲಾದರು ಹೋದ್ರೆ ಕೆಲಸ ಕೂಡ ಸಿಗತ್ತೆ ಹಾಗೆ ನಾಲ್ಕು ಜನ್ರ ಹತ್ರ ಹೇಗೆ ಮಾತಾಡಬೇಕು ಅವ್ರು ಮಾತಾಡದ್ನ ನಾವು ಹೇಗೆ ಕೇಳ್ಸ್ಕಬೇಕು ಅವ್ರು ಮಾತಾಡಿದ್ನ ನಾವು ಹೇಗೆ ಅಳ್ವಡ್ಸ್ಕಬೇಕು ಅನ್ನದು ನಮ್ಮಲ್ಲಿ ಇರತ್ತೆ ಹಾಗೆ ನಾವು ಅವ್ರಿಗೆ ಹೇಗೆ ಉತ್ತರ ಕೊಡಬೇಕು ಹೇಗೆ ನಿಧಾನ್ವಾಗಿ ತಾಳ್ಮೆಯಿಂದ ಸಮಾಧಾನ್ವಾಗಿ ಉತ್ತರ ಕೊಡಬೇಕು ಅಂತ ನಮಗೆ ತಿಳ್ಸಿ ಕೊಡುತ್ತೆ ಶಿಕ್ಷಣ ನಮಗೆ ನಾನು ಪಿ ಯು ಸಿ ಓದ್ವಾಗೆಲ್ಲ ಜನಗಳ ಹತ್ರ ಮಾತಾಡ್ತಾ ಇದ್ದೆ ಹೋಗ್ತಿದ್ದೆ ಬರ್ತಿದ್ದೆ ಆದರೆ ನನಗೆ ಆಗ ಶಿಕ್ಷಣದ ಮಹತ್ವ ಏನು ಅನ್ನೋದು ನನಗೆ ಅಷ್ಟೊಂದು ಗೊತ್ತಾಗಿರಲಿಲ್ಲ ಓದಬೇಕು ಅಂತ ಓದ್ತಾ ಇದ್ವಿ ಮನೆಲಿ ಕಳಸ್ತ ಇದ್ದರಲ್ಲ ಅಂತ ಓದ್ತಾ ಇದ್ದಿದ್ದು ಅಷ್ಟೇನೆ ಅದೇ ನಾನು ಡಿಗ್ರಿ ಮಾಡಿ ಮತ್ತೆ ಎಮ್ ಎಸ್ ಸಿ ಮಾಡ್ವಾಗ ನಂಗೆ ಗೊತಾಯಿತು ಓ ಎಮ್ ಎಸ್ ಸಿ ಮಾಡೋದರಿಂದ ನಾವು ಎಷ್ಟು ಕಲಿಬೋದು ಹೊರ್ಗಡೆ ಜೀವ್ನದಲ್ಲು ಅಷ್ಟೆನೆ ನಾವು ಓದ್ತಿರದು ಹೇಗೆ ಬರುತ್ತೆ ಅಂದರೆ ಈಗ ಒಂದು ಪ್ರತಿಯೊಂದ್ನು ನಾನು ಎಮ್ ಎಸ್ ಸಿ ಮ್ಯಾತಮೆಟಿಕ್ಸ್ ಮಾಡಿರದು

ಹೇಗೆ ಇದೆ ಅನ್ನೋದನ್ನ ನಾವು ಅರ್ತ್ಕಂಡು ಅದನ್ನ ನೋಡ್ತಾ ಹೋದ್ರೆ ನಮಗೆ ಪ್ರತಿಯೊಂದರಲ್ಲು ನಾವು ಓದಿರೋದು ಇದ್ದೇ ಇರುತ್ತೆ ಹಾಗೆ ನಾವು ನಾವು ಚೆನ್ನಾಗಿ ಓದಿದ್ರೆ ಒಂದನ್ನ ಕೆಲಸ ಅಂತ ಹೋಗಿ ನಾವೇ ನಮ್ಮ ಕಾಲು ಮೇಲೆ ನಾವೇ ನಿಂತ್ಕೋಬೋದು ಈಗ ಒಂದು ಓದಿದ್ರೆ ಯಾವುದಾರು ಒಂದು ಕೆಲಸ ಮಾಡಿ ನಾವು ಅಪ್ಪ ಅಮ್ಮನ್ನ ಸಾಕ್ಬೋದು ಹಾಗಾಗಿ ನಮಗೆ ಶಿಕ್ಷಣ ಇರೋದ್ರಿಂದ ನಾವು ಚೆನ್ನಾಗಿ ಓದಿ ಅಪ್ಪ ಅಮ್ಮನ ಸಾಕದ್ರಿಂದ ನಮಗೆ ಅವರಿಗು ತುಂಬ ಖುಷಿ ಆಗತ್ತೆ ನಾವು ಓದ್ಸಿರದರಿಂದ ನಮಗೆ ನಮ್ಮ ಮಕ್ಳು ನಮ್ಮನ್ನೇ ದುಡ್ದು ಸಾಕ್ತಿದರಲ್ಲ ಅಂತ ನಾವು ಓದ್ದಲನೆ ಇದ್ದರೆ ಇದ್ಯಾವ್ದು ಕೂಡ ಸಾಧ್ಯ ಇಲ್ಲ ನಾವು ಓದಿರೋದರಿಂದ ಈಗ ಒಂದು ನಾಲ್ಕು ಭಾಷೆ ಕಲಿಬೋದು ಬೇರೆ ಭಾಷೆನು ಕಲಿಬೋದು ಹಾಗೆ ನಮ್ಮ ಭಾಷೆನು ಕೂಡ ನಾವು ಕಲಿಬೋದು ಹಾಗೆ ನಾವೇ ಏನಾರು ಸ್ವಂತ್ವಾಗಿ ಮಾಡಿ ನಾಲ್ಕು ಜನಕ್ಕೆ ಒಳ್ಳೆಯದಾಗೋ ಥರ ಮಾಡ್ಬೋದು ಅಥ್ವ ನಾಲ್ಕು ಜನಕ್ಕೆ ನಾವೇ ಶಿಕ್ಷಣ ಕೊಟ್ಟರೆ ಅವ್ರು ನಾಲ್ಕು ಜನಕ್ಕೆ ಹೇಳ್ಕೊಡ್ತಾರೆ ಅದೇ ರೀತಿ ಪ್ರತಿಯೊಂದು ರಾಜ್ಯ ಕೂಡ ವಿದ್ಯಾಭ್ಯಾಸ್ದಿಂದನೆ ಕೂಡಿರತ್ತೆ ಇವಾಗ ಯಾರು ಅನಕ್ಷರಸ್ತರು ಅಂತನೇ ಇರದಿಲ್ಲ ನಾವು ಓದಿದ್ರೆ ನಮ್ಮ ಮಕ್ಳಿಗೆ ಓದುಸ್ಬೋದು ಅಥ್ವ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಓದುಸ್ಬೋದು ಅವ್ರು ಮತ್ತು ಬೇರೆಯವ್ರಿಗೆ ಓದುಸ್ತಾರೆ ಅದೇ ಥರ ಎಲ್ಲರು ಕಲ್ತ್ರೆ ಅನಕ್ಷರಸ್ತರಿರಲ್ಲ ಆಗ ಬೇರೆ ಏನು ದೌರ್ಜನ್ಯ ಆಗ್ಲಿ ಬೇರೆ ಮೋಸ ಹೋಗದಾಗಲಿ ಅದೇನು ಕೂಡ ಆಗದಿಲ್ಲ ಈಗ ನಾವು ಓದೇ ಇಲ್ಲ ಅಂದರೆ ನಮ್ಗ ಏನಾದರು ಒಂದು ಕೊಟ್ಟರೆ ನಾವು ಅದರಿಂದ ಏನಾರು ಒಂದು ತಗೊಳ್ತೀವಿ ಅಂದರೆ ಅದನ್ನ ನಾವು ನೀಟಾಗಿ ಓದಿ ಮಾಡಿ ತಗೊಳ್ದಲೇ ಇದು ತಗೊಂಡು ಓದ್ದಲೆನೆ ತಗೊಂಡರೆ ನಮಗೇನೆ ಮೋಸ ಆಗದು ನಮಗೆ ನಷ್ಟ ಆಗದು ಎಲ್ಲ ಇರುತ್ತೆ ಹಾಗಾಗಿ ನಾವು ಚೆನ್ನಾಗಿ ಓದುದ್ರೆ ನಮಗೆ ಆಗ ನಷ್ಟ ಮೋಸ ಎಲ್ಲದುನ್ನು ನಾವು ತಡಿಬೋದು ಹಾಗೆ ನಾಲ್ಕು ಜನಕ್ಕೆ ಒಳ್ಳೆಯದು ಆಗುತ್ತೆ ನಮ್ಮ ಮನೆಗೆ ಫಸ್ಟ್ ಒಳ್ಳೆಯದು ಆಗತ್ತೆ ಹಾಗೆ ಸುತ್ತಮುತ್ತ ಇರೋರ್ಗೆಲ್ಲ ನಮ್ಮ ಶಿಕ್ಷಣದಿಂದ ಒಳ್ಳೆಯದಾಗುತ್ತೆ ನಾವು ಹೇಗೆ ಇರಬೇಕು ಹೇಗೆ ಇರ್ಬಾರದು ಅನ್ನೋದ್ನ ಎಲ್ಲ ಪ್ರತಿಯೊಂದನ್ನು ಶಿಕ್ಷಣನೇ ಕಲ್ಸಿ ಕೊಡುತ್ತೆ ನಾವು ಕಡ್ಮೆ ಓದಿದ್ರೆ ಏನು ತಪ್ಪು ಅಂತ ಅಲ್ಲ ಆದರೆ ಕಡ್ಮೆ ಓದಿದ್ರೆ ನಮಗೆ ಹೇಗೆ ಇರಬೇಕು ಏನು ಮಾಡಬೇಕು ಅನ್ನೋದು ಅಷ್ಟೊಂದು ನಮಗೆ ಚೆನ್ನಾಗಿ ಗೊತ್ತಿರಲ್ಲ ಅದೇ ನಾವು ತುಂಬ ಜಾಸ್ತಿ ಹೋದ್ರೆ ಚೆನ್ನಾಗಿ ಅತ್ಯುತ್ತಮ ಶಿಕ್ಷಣವನ್ನು ಪಡಿದ್ರೆ ನಾವು ಹೇಗಿರ್ಬೇಕು ಏನು ಮಾಡಬೇಕು ಏನು ಮಾಡ್ಬಾರದು ಅನ್ನೋದು ಬೇರೆ ಯಾರು ಹೇಳದೆ ಬೇಡ ನಮಗೆ ನಾವೆ ಕ್ಕೆ ಗೊತ್ತಾಗತ್ತೆ ಬೇರೆ ಹೇಳೋದ್ರಿಂದ ತಿಳ್ಕೊಂಡು ನಾವು ಮಾಡದ್ರಗಿಂತ ನಾವು ಓದಿದ್ರೆ ನಾವಾಗಿನೇ ಏನು ಮಾಡಬೇಕು ಅಂತ ತಿಳ್ಕಂಡು ಮಾಡೋದರಿಂದ ತುಂಬಾ ಚೆನ್ನಾಗಿ ನಾವು ಮುಂದೆ ಬರ್ತೀವಿ ನಮ್ಮ ಜೀವ್ನನ ತುಂಬಾ ಚೆನ್ನಾಗಿ ಆಗತ್ತೆ ಈಗ ಒಂದು ಹುಷಾರಿಲ್ಲ ಅಂತಂದರೂನು ಕೂಡ ನಮಗೆ ಏನು ಮಾಡಬೇಕು ಯಾವ ಮೆಡಿಸನ್ ತಗೊಂಬೇಕು ಅಂತ ನಾವು ಹಂಗೆ ಸುಮ್ನೆ ಓದ್ದಲನೆ ಇದ್ದರೆ ನಮ್ಗ ಅದೇನು ಸಹ ಗೊತ್ತಾಗಲ್ಲ ಅದೇ ನಾವು ಓದಿದ್ರೆ ನಾವು ಏನು ಮೆಡಿಸನ್ ತಗೊಬೇಕು ಅಂತ ಪ್ರತಿಯೊಂದು ವಿಚಾರನು ನಾವು ಓದಿದ್ರೆ ನಾವೇನೆ ತಿಳ್ಕೊಬೋದು ಕೆಲವೊಂದದು ಪ್ರತಿಯೊಂದು ಎಲ್ಲದನ್ನು ತಿಳ್ಕಳಕಾಗಿಲ್ಲ ಅಂದರು ಕೆಲ್ವೊಂದು ವಿಷಯ ವಿಷ್ಯಗಳನ್ನ ನಾವು ತಿಳ್ಕಬೋದು ಏನು ಮಾಡ್ಬೋದು ಹೇಗೆ ಇರ್ಬೋದು ಅಂತ ಈಗ ಒಂದು ಮಕ್ಳನ್ನ ಶಾಲೆಗೆ ಕಳ್ಸ್ತೀವಿ ಅಂತ ಅಂದರೂನು ಏನು ಕೊಡ್ಸ್ಬೇಕು ಏನು ಓದಸ್ಬೇಕು ಅನ್ನೋದು ಕೂಡ ನಮ್ಗ ಗೊತ್ತಿರ್ಲ ಅದೇ ನಾವು ಓದಿದ್ದರೆ ಹೇಗೇಗ್ ಇರುತ್ತೆ ಎಜುಕೇಷನು ಮುಂದೆ ಹೇಗೆ ಓದುಸ್ಬೋದು ಯಾವ್ದು ತಗೊಂಡರೆ ಏನು ಉಪಯೋಗ ಆಗುತ್ತೆ ಅದು ಪ್ರತಿಯೊಂದ್ನು ನಾವೇ ತಿಳ್ಕೊಂಡು ಇರ್ಬೋದು ಹಾಗಾಗಿ ನಾವು ಪ್ರತಿಯೊಂದು ನಾವೇ ಒಂದು ನಿಯಮ ಒಂದು ಇಟ್ಕೊಂಬಿಟ್ಟರೆ ಈಗ ಮಾಡ್ಬೋದು ಈ ಥರ ಇರ್ಬೋದು ಅಂತ ಪ್ರತಿಯೊಂದ್ನು ನಾವು ತಿಳ್ಕೊಬೋದು ಸುಮ್ನೆ ನಾವು ಓದಿಲ್ಲ ಅಂತ ಅಂದರೆ ಯಾವುದೋ ಕೊಡ್ಸೋದು ಆ ಮಕ್ಳಿಗೆ ಯಾವುದೋ ಇಷ್ಟ ಇರುತ್ತೆ ನಾವೇನೋ ಕೊಡ್ಸೋದು ಇದು ಏನು ತಗೊಂಡರೆ ಏನು ಆಗ್ತೀವಿ ಅನ್ನದು ಕೆಲವೊಂದು ವಿಷ್ಯದಲ್ಲಿ ಗೊತ್ತಾಗಿರಲ್ಲ ಅದೇ ನಾವು ಪ್ರತಿಯೊಂದನ್ನು ನಾವೇ ತಿಳ್ಕಂಡು ಓದ್ತಾ ಮಾಡ್ತಾ ಹೋದ್ರೆ ನಾವು ಬೇರೆ ಅವ್ರಿಗೆ ಹೇಳದಿಕ್ಕುನು ಅನುಕೂಲ ಆಗುತ್ತೆ ಈ ಥರ ಮಾಡಿದ್ರೆ ಹಿಂಗೆ ಸಿಗುತ್ತೆ ಒಳ್ಳೆಯದಾಗತ್ತೆ ಒಳ್ಳೆಯ ರೀತಿ ಇರತ್ತೆ ಒಳ್ಳೆಯ ಸಂಪಾದನೆ ಮಾಡ್ಬೋದು ಒಳ್ಳೆಯ ಸಂಸ್ಕಾರ ಕಲಿಬೋದು ಪ್ರತಿಯೊಂದನ್ನು ನಾವು ಏನು ಮಾಡಿದ್ರೆ ಏನು ಆಗುತ್ತೆ ಅನ್ನೋದ್ನ ನಮಗೆ ಗೊತ್ತಿರತ್ತೆ ಹಾಗಾಗಿ ಶಿಕ್ಷಣ ಇವತ್ತಿನ ಕಾಲದಲ್ಲಿ ತುಂಬಾ ಅತ್ಯುತ್ತಮವಾಗಿ ಉತ್ತಮ ಏಕೆ ಅಂದರೆ ಏನು ಇಲ್ಲ ಶಿಕ್ಷಣ ಇಲ್ಲ ಅಂದರೆ ಇವತ್ತಿನ ಕಾಲದಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಇರತ್ತೆ ಆಗಾಗಿ ಶಿಕ್ಷಣ ಇರ್ಲೇ ಬೇಕು ಪ್ರತಿಯೊಬ್ಬರು ಶಿಕ್ಷಣ ಕಲ್ತಿರಬೇಕು ಅಟ್ಲೀಸ್ಟ್ ಓದದಿಕಾಗಲಿ ಬರಿಯದಿಕಾಗಲಿ ಬರ್ಲೇ ಬೇಕು ಇವಾಗ ಪ್ರತಿಯೊಂದ್ನು ನಾವು ಈಗ ಶಿಕ್ಷಣ ಕಲ್ತಿದೀವಿ ಅಂತಂದರೆ ಒಂದು ಓದದಿಕ್ಕೆ ಬರೆಯದಿಕ್ಕೆ ಬಂದೇ ಬರುತ್ತೆ ಅದೇ ನಾವು ಇನ್ನು ಮುಂದಿನ ಶಿಕ್ಷಣ ಓದಿದ್ರೆ ಹೇಗೆ ಹೇಗೆ ಮುಂದೆ ಕಾಲ ಇರುತ್ತೆ ಪ್ರತಿಯೊಂದ್ನು ಈಗ ತಗಬೋದು ಹೇಗೆ ತಯಾರಿಸ್ಬೋದು ಹೇಗೆ ಈಗ ನಾವು ಏನಾರು ಒಂದು ಬೆಳೆ ಮಾಡ್ತೀವಿ ಅಂದರು ಅದರಲ್ಲು ಕೂಡ ಇವಾಗ ಶಿಕ್ಷಣ ಆವಶ್ಯಕತೆ ಇರುತ್ತೆ ಯಾವ ಗೊಬ್ಬರ ಹಾಕ್ಬೇಕು ಹೇಗೆ ವ್ಯವಸಾಯ ಮಾಡ್ಸ್ಬೇಕು ಯಾವ ಬೆಳೆ ಬೆಳಿಬೋದು ಈ ಭೂಮಿಲಿ ಹಾಗಾಗಿ ನಾವ ಓದಿದ್ದರೆ ಪ್ರತಿಯೊಂದ್ರಲ್ಲು ಅಳವಡಿಕೆ ಆಗುತ್ತೆ ಒಂದು ಅಸು ಸಾಕಾದಾಗಲಿ ಅದಕ್ಕೆ ಏನು ಕೊಡಬೇಕು ಮೆಡಿಸನ್ ಕೊಡಬೇಕು ಹೇಗೆ ಹುಲ್ಲು ಹಾಕ್ಬೇಕು ಎಷ್ಟು ಪ್ರಮಾಣ ಹಾಕ್ಬೇಕು ಹಾಗೆ ನಾವೊಂದು ಈಗ ಬೇರೆ ಫೀಲ್ಡ್ಗಳಲ್ಲಿ ಕೆಲಸ ಮಾಡ್ತಿದ್ದೀವಿ ಮಾಡ್ತೀವಿ ಅಂದರೆ ಒಂದು ಶಿಕ್ಷಣ ಕೊಡಬೇಕು ಅಂದ್ರೆ ನಾವು ಬೇರೆಯವ್ರಿಗೆ ಶಿಕ್ಷಣ ಕೊಡೋದಾದರೆ ಏನು ಓದಿದ್ದರೆ ಏನು ಆಗ್ತಿವಿ ಅನ್ನೋದು ನಮಗೆ ಗೊತ್ತಿದ್ರೆ ನಾವು ಪ್ರತಿಯೊಂದನ್ನು ಬೇರೆಯವರಿಗೆ ತಿಳಸ್ಬೋದು ಹಾಗೆ ಪ್ರತಿಯೊಂದ್ನು ನಾವೇ ಹಾಗೆ ಉಪ್ಯೋಗಿಸ್ಬೋದು ಒಂದು ಈಗ ಮೊಬೈಲ್ ಬಂದಿದೆ ಆ ಮೊಬೈಲ್ನ ನಾವೇ ಉಪ್ಯೋಗಸಬೇಕು ಅಂದರೆ ನಾವು ಓದಿರಬೇಖೂ ಓದಿದ್ರೆ ಮಾತ್ರ ನಾವ್ ಉಪ್ಯೋಗ್ಸಕಾಗದು ಇವಾಗ ಪ್ರತಿಯೊಂದನ್ನು ಎಲ್ಲಾ ಕಡೆ ಉಪ್ಯೋಗಿಸಬೇಕು ಅಂದರೆ ನಮಗೆ ಶಿಕ್ಷಣ ಮೊದಲು ನಾವು ಕಲ್ತಿರಬೇಕು ಹಾಗಾಗಿ ಶಿಕ್ಷಣ ಕಲ್ತಿದ್ದರೆ ಒಬ್ರಿಗೆ ನಾವು ಹೇಳ್ಕೊಡೋದರಿಂದ ಅಥ್ವ ನಾವೇ ನಾವು ಹೇಗಿರ್ಬೇಕು ಹೇಗೆ ನಡ್ಕೊಬೇಕು ಅನ್ನೋದನ್ನ ನಮಗೆ ಶಿಕ್ಷಣನೆ ಕಲ್ಸತ್ತೆ ಏನೂ ಕ್ ಓದ್ದಲನೆ ಇದ್ದರೆ ನಮ್ಗ ಏನೂ ಕಲ್ಸಲ್ಲ ನಾವು ಮನೆಲ್ಲೇ ಇರಬೇಕಾಗುತ್ತೆ ಒಂದು ಓದುದಿಕ್ಕೆ ಬರೆಯದಿಕ್ಕೆ ಏನೂ ಬರದಿಲ್ಲ ಹಾಗಾಗಿ ಪ್ರತಿಯೊಂದು ಕೂಡ ನಮಗೆ ಶಿಕ್ಷಣ ಕಲ್ಸದರಿಂದ ನಮಗೆ ತುಂಬ ಅನುಕೂಲ ಆಗತ್ತೆ ನಮ್ಮ ನಡವಳಿಕೆ ಪ್ರತಿಯೊಂದು ಚೇಂಜ್ ಆಗ್ತಾ ಹೋಗುತ್ತೆ ನಾವು ಫಸ್ಟ್ ಓದಿರದರಲ್ಲಿ ಹೆಂಗೋ ಮಾತಾಡ್ತೀವಿ ಹೆಂಗೋ ಇರ್ತಿವಿ ನಾವು ಬಟ್ಟೆ ಉಡುಗೆ ತೊಡುಗೆ ಏನು ತೊಡತ ಇದ್ದರೂನು ಹೇಗೆ ಹೇಗೋ ಇರ್ತೀವಿ ಅದೇ ನಾವು ಓದ್ತಾ ಹೋಗುದಂಥ ನಮ್ಮಲ್ಲಿ ನಾವೇ ಬದಲಾವಣೆ ಕಾಣಸ್ಕ ಕಾಣ್ಸತ್ತೆ ಹೇಗೆ ಇರ್ತೀವಿ ಹೇಗೆ ಮಾಡ್ತೀವಿ ಹೇಗೆ ಮಾತಾಡ್ತೀವಿ ಹೇಗೆ ನಮ್ಮ ದಿನನಿತ್ಯ ದಿನಚರಿಗಳೆಲ್ಲ ಹೇಗೆ ಬದ್ಲಾಗ್ತಾ ಹೋಗುತ್ತೆ ಅಂತ ಅದು ನಮಗೆ ಗೊತ್ತಾಗುತ್ತೆ ಹಾಗಾಗಿ ವಿದ್ಯಾಭ್ಯಾಸ ಇವತಿಂದರಲ್ಲಿ ತುಂಬ ಒಳ್ಳೆಯದು ಅತ್ಯುತ್ತಮ ಶಿಕ್ಷಣ ಪಡದ್ರು ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಏಕೆಂದರೆ ಮುಂದೆ ಎಲ್ಲದರಲ್ಲೂ ಶಿಕ್ಷಣನೆ ಇರುತ್ತೆ ಶಿಕ್ಷಣ ಬೇಕೇ ಬೇಕು ಇವಾಗೆಲ್ಲ ಹಾಗಾಗಿ ಶಿಕ್ಷಣ ಇದ್ರೆ ಪ್ರತಿಯೊಂದ್ನು ನಾವೇ ನಿಯಮ ಹಾಕೊಂಡು ಹೀಗೆ ಇರಬೇಕು ಹೀಗೆ ಮಾಡಬೇಕು ಅನ್ನೋ ಪ್ರತಿಯೊಂದನ್ನು ನಾವೇ ಕಲ್ತ್ಕೊಬೋದು ಹಾಗಾಗಿ ಶಿಕ್ಷಣ ಇವತ್ತು ತುಂಬ ಉತ್ತಮ ಹಾಗೆ ಶಿಕ್ಷಣ ಇದ್ದರೆ ನಮ್ಮಲ್ಲಿ ತುಂಬ ಬದಲಾವಣೆಗಳನ್ನು ನಾವು ಕಾಣ್ಬೋದು ಏನೇನು ಆಗುತ್ತೆ ಏನೇನು ಮಾಡ್ಬೋದು ಅನ್ನೋದ್ನ ಪ್ರತಿಯೊಂದು ಕೂಡ ಶಿಕ್ಷಣನ ನಾವು ಕಲ್ತಿರೋದರಿಂದನೆ ನಮಗೆ ಅನುಕೂಲ ಆಗತ್ತೆ ಹಾಗಾಗಿ ನಮ್ಮ ರೀತಿ ನೀತಿಗಳೆಲ್ಲ ಶಿಕ್ಷಣದಿಂದನೆ ಬದಲಾಗತ್ತೆ ಇವಾದ್ಗ ಶಿಕ್ಷಣದಿಂದನೆ ಪ್ರತಿಯೊಂದು ನಾವು ಹೀಗೆ ಇರಬೇಕು ಹೀಗೆ ಮಾಡಬೇಕು ಅಂತ ನಮ್ಮಲ್ಲೂ ಒಂದು ಹೀಗೆ ಮಾಡಿದ್ರೆ ಒಳ್ಳೆಯದು ಆಗತ್ತೆ ಹೀಗೆ ಮಾಡಿದ್ರೆ ನಮಗೆ ಅದು ಕೆಟ್ಟದ್ದು ಮೋಸ ಅನ್ನೋದೆಲ್ಲ ನಮಗೆ ಓದದ್ರಿಂದ ನಮಗೆ ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ಶಿಕ್ಷಣ ಇರೋದರಿಂದ ನಮ್ಮಲ್ಲಿ ಒಂದು ಬದಲಾವಣೆ ಅಂತು ಕಾಣ್ಬೋದು ನಾವು